ಬಾ ಭಾರತ ದೇಶ ಆಹಾರ ಪದ್ಧತಿಯಲ್ಲಿ ಅತ್ಯುನ್ನತವಾದ ರುಚಿಕರವಾದ ಆಹಾರಗಳನ್ನು ತಯಾರಿಸುವಲ್ಲಿ ವಿವಿಧತೆಯಲ್ಲಿ ಏಕತೆ ಎನ್ನೋ ಥರ ಭಾಷೆಯಲ್ಲಾಗ್ಬೋದು ಆಹಾರದಲ್ಲಾಗ್ಬೋದು ಭಾರತ ದೇಶದ ಪ್ರಥಮ ಸ್ಥಾನದಲ್ಲಿದೆ ಪ್ರಪಂಚದಲ್ಲಿಂತ ಹೇಳ್ಬೋದು ಆಹಾರಾಂದ್ರೆ ಬರಿ ತಿನ್ನೋದಕ್ಕಷ್ಟೆ ಅಲ್ಲ ಆರೋಗ್ಯಕ್ಕಾಗಿ ಆಹಾರ ಅನ್ನೊ ವಿಷಯವನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾಗಿದೆ ಆರೋಗ್ಯ ಆರೋಗ್ಯ ಬೇಕು ಅಂದರೆ ನೀವು ಉತ್ತಮವಾದ ಆಹಾರವನ್ನು ತಿನ್ಬೇಕು ಉತ್ತಮವಾದ ಆಹಾರವನ್ನು ತಯಾರಿಸಬೇಕು ಆಹಾರದಲ್ಲಿ ಶುಚಿ ರುಚಿ ಮತ್ತೆ ಎಲ್ಲವನ್ನು ನೋಡ್ಕೊಂಡು ಹೋಗಬೇಕು ನೀವು ಶುಚಿ ಇದ್ದರೆ ರುಚಿ ಇಲ್ಲದಿದ್ರೂ ತಿನ್ನೋಕ್ಕಾಗಲ್ಲ ರುಚಿ ಇಲ್ಲದೇ ಶುಚಿ ಇದ್ದರೂ ತಿನ್ನೋಕ್ಕಾಗಲ್ಲ ಎರಡನ್ನೂ ಮುಖ್ಯವಾಗಿ ಗಮನಿಸ್ಕೊಂಡು ನೀವು ಆಹಾರವನ್ನು ಮತ್ತೆ ಅರಸಬೇಕು ನಮ್ಮಲ್ಲಿ ಸಭೆ ಸಮಾರಂಭಗಳು ಮತ್ತು ಏನೇ ಆದ್ರೂ ಆಹಾರಕ್ಕೆ ಪ್ರಾಧಾನ್ಯತೆಯನ್ನು ತುಂಬ ಕೊಡ್ತೀವಿ ಮತ್ತು ಆಹಾರ ತಯಾರಿಸುವವರ ಬಗ್ಗೆ ತುಂಬ ಯಾರೋ ಎಷ್ಟು ಚೆನ್ನಾಗಿ ಆಹಾರವನ್ನು ತಯಾರಿಸ್ತಾರೆ ಎಷ್ಟು ನೀಟಾಗಿ ಆಹಾರವನ್ನು ತಯಾರಿಸ್ತಾರೆ ಅನ್ನೋದನ್ನು ನೋಡ್ಕೊಂಡೆ ನಾವು ಅವ್ರಿಗೆ ಮೇಲು ಆಹಾರದ ಮೇಲುಸ್ತುವಾರಿಯನ್ನು ನಾವು ಕೊಡ್ತೀವಿ ಹಾಗೆ ತರುವ ಯಾ ಯಾ ಮಾಡುವ ಯಾವುದೇ ವ್ಯ ವ್ಯ ಇದರಲ್ಲಿ ಆಹಾರದಲ್ಲಿ ರುಚಿ ಇಲ್ಲಾಂದ್ರೆ ಯಾರಿಗೂ ತಿನ್ನೋದಕ್ಕೆ ಆಗೋದಿಲ್ಲ ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ನಮ್ಮ ನಮ್ಮಲ್ಲಿ ಭಾರತದಲ್ಲಿ ಬ ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ವಿಧವಾದ ಆಹಾರ ಪದ್ಧತಿಗಳಿದೆ ಈಗ ಕರ್ನಾಟಕದಲ್ಲಿ ಉತ್ರ ಕನ್ನಡಕ್ಕೆ ಹೋದರೂ ಅಲ್ಲೊಂದು ರೀತಿ ಅಡುಗೆ ಗಂಜಿ ಮತ್ತು ಉಪ್ಪಿನಕಾಯಿ ಆ ಥರ ಬೆಳಗಾವಿ ಈಜ ಈ ಈ ಕಡೆ ಹೋದರೆ ಜೋಳದ ರೊಟ್ಟಿ ಜುಣಕ ಆ ಥರ ಮೈಸೂರು ಪ್ರಾಂತ್ಯಕ್ಕೆ ಬಂದರೆ ಆಹಾರದಲ್ಲಿ ಮ ಬಿಸಿ ಬೇಳೆ ಬಾತು ಅನ್ನ ಈ ಥರ ನಾವು ಆಹಾರಗಳನ್ನು ತಯಾರಿಸ್ತೀವಿ ಹಾಗೆ ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿ ಚಪಾತಿ ಫುಲ್ಕ ಈ ಥರದ್ದನ್ನೆಲ್ಲ ಆಹಾರಗಳನ್ನು ತಯಾರಿಸ್ತಾರೆ ಹಾಗೆ ಅವರು ಮಾಡ್ಬೇಕಾದ್ರೆ ಒಬ್ಬೊಬ್ಬರ ಅಡುಗೆಯ ರುಚಿ ಒಂದೊಂದು ವಿಧಾನ್ವಾಗಿರುತ್ತೆ ಅದನ್ನು ನೋಡಿ ನಾವು ಕಲಿಬೇಕು ಅನ್ಸುತ್ತೆ ಈಗ ಈಗ ಮೊದಲೆಲ್ಲ ಆಹಾರವನ್ನು ಬ ದಕ್ಷಿಣ ಭಾರತದ ಆಹಾರವನ್ನು ಉತ್ತರ ಭಾರತದವರು ಮಾಡ್ತಾಯಿರಲಿಲ್ಲ ಉತ್ತರ ಭಾರತದ ಆಹಾರಗಳನ್ನು ದಕ್ಷಿಣ ಭಾರತದವರು ಮಾಡ್ತಾಯಿರಲಿಲ್ಲ ಈಗ ಉತ್ತರ ಭಾರತದ ಆಹಾರ ಪದ್ಧತಿಗಳನ್ನು ದಕ್ಷಿಣ ಭಾರತದವರು ಕಲ್ತಿದ್ದಾರೆ ದಕ್ಷಿಣ ಭಾರತದ ಆಹಾರ ಪದ್ಧತಿಗಳನ್ನು ಉತ್ತರ ಭಾರತದವರು ಕೂಡ ಕಲಿತು ಮಾಡ್ತಾರೆ ಅದಕ್ಕಾಗಿ ಇಲ್ಲಿ ಬೇಕಾದ ಇದು ಹೋಟೆಲ್ಗಳು ದಕ್ಷಿಣ ಭಾರತದಲ್ಲೂ ಕೂಡ ಇದೆ ಉತ್ತರ ಭಾರತದಲ್ಲೂ ಕೂಡ ಈಗ ಎಲ್ಲ ಚೆನ್ನಾಗಿದೆ ನಮ್ಮ ಮನೆಗಳಲ್ಲಿ ಒಂದು ಫಂಕ್ಷನ್ ಆದರೆ ನಾವು ಹತ್ತು ಥರದ ಹತ್ತು ಹಲವಾರು ಥರದ ತ ಇದನ್ನು ಖಾದ್ಯಗಳನ್ನು ಮಾಡ್ತೀವಿ ಹೇಗೆಂದರೆ ಪಾಯಸ ಕೋಸೊಂಬ್ರಿ ಪಲ್ಯ ಚಟ್ನಿ ಅಂತ ಮಾಡ್ತೀವಿ ಹುಳಿ ಅನ್ನ ಅಂತ ಮಾಡ್ತೀವಿ ಹಾಗೆ ಗೊಜ್ಜು ಮುಂತಾದ ಆಹಾರಗಳನ್ನು ಮಾಡ್ತೀವಿ ನಮ್ಮನೆಗೆ ಯಾರಾರು ಬಂದರೆ ನಾವು ಕಮ್ಮಿ ಅಂದರೆ ಏಳೆಂಟು ಥರದ ಖಾದ್ಯಗಳನ್ನು ಮಾಡ್ತೀವಿ ಅದೇಗೆ ಪಲ್ಯ ಎರಡು ಥರದ ಪಲ್ಯ ಆಮೇಲೆ ಚಟ್ನಿ ಸಂಡಿಗೆ ಒಬ್ಬಟ್ಟು ಅನ್ನ ಸಾರು ಹುಳಿ ಮಜ್ಜಿಗೆ ಹುಳಿ ಅಂತ ಈ ಥರ ಮಾಡ್ತೀವಿ ಅಂದರೆ ನಮ್ಮಲ್ಲಿ ಆಹಾರದಲ್ಲಿ ಬೇರೆಬೇರೆ ಥರದ ಪದ್ಧತಿಗಳು ಬೇರೆಬೇರೆ ಸಮಯದಲ್ಲಿ ಇರುತ್ತೆ ಅದನ್ನು ನೋಡ್ಕೊಂಡು ನಾವು ತಯಾರಿಸ್ತೀವಿ ನಮ್ಮನೆಗೆ ಯಾರ್ಯಾರು ಬಂದರೆ ಅದನ್ನು ಒ ಒಳ್ಳೆ ಆಹಾರಗಳನ್ನು ಪಾಯಸ ಆ ಥರದ್ದೆಲ್ಲ ಮಾಡ್ಕೊಡ್ತೀವಿ ನಾವು ಬೇರೊಬ್ಬರು ನಮ್ಮನೆಗೆ ಬಂದಾಗ ಉತ್ತಮವಾದ ಆಹಾರಗಳನ್ನು ಮಾಡ್ಕೊಡೋದಕ್ಕೆ ಇಷ್ಟಪಡ್ತೀವಿ ಹಾಗೂ ನಾವು ಬೇರೆಯವರ ಮನೆಗೆ ಹೋದ್ರೂ ಅದೇ ಥರ ಯಾವ ಥರ ಪದ್ಧತಿ ಆಹಾರಗಳನ್ನು ನಾವು ಮಾಡ್ತೀವೊ ಅದೇ ಥರದ ಪದ್ ಪದ್ಧತಿ ಆಹಾರಗಳನ್ನು ಅವ್ರಿಗೆ ಅವರು ನಮಗೆ ಮಾಡಿ ಹಾಕ್ತಾರೆ ಈಗೆಲ್ಲ ಒಬ್ಬರು ಮನೆಗೆ ಒಬ್ಬರು ಬಂದಾಗ ಈಗ ನಮ್ಮನೆಗೆ ಬ ದಕ್ಷಿಣ ಭಾರತದವರು ಯಾ ಉತ್ತರ ಭಾರತದವರು ಯಾರಾದ್ರು ಬಂದರೆ ನಾವು ಉತ್ತರ ಭಾರತದಡುಗೆಗಳನ್ನು ಬಿಟ್ಟು ದಕ್ಷಿಣ ಭಾರತದಡುಗೆಗಳನ್ನು ಅವ್ರಿಗೆ ಮಾಡಾಕ್ತೀವಿ ನಾವು ಅಲ್ಲಿಗೆ ಹೋದರೆ ಅವರು ನಮಗಿಷ್ಟ ಅಂತ ಉತ್ತರ ಬಾರತದವರು ಅವರ ಅಡುಗೆಗಳನ್ನು ನಾವು ಮಾ ಅವ್ರನ್ನ ಅವರ ಅಡುಗೆಗಳನ್ನ ನಮಗೆ ಅವರು ಮಾಡಿ ಹಾಕ್ತಾರೆ ಈ ಥರ ಒಬ್ಬರಿಗೊಬ್ರು ಆಹಾರಗ ಮ ಬದಲಾವಣೆಯನ್ನು ಮಾಡ್ಕೊಂಡಿದ್ದೀವಿ ಆಹಾರ ಬದಲಾವಣೆಗಳನ್ನು ಒಬ್ರೊಬ್ರು ಮಾಡ್ಕೊಂಡು ಬೇರೆಬೇರೆ ಥರ ತಿಂತಾಯಿದೀವಿ ಅವರ ಆಹಾರವನ್ನು ನಾವು ಇಷ್ಟಪಡ್ತೀವಿ ನಮ್ಮ ಆಹಾರವನ್ನು ಅವರುಗಳು ಇಷ್ಟಪಡ್ತಾರೆ ಮ ಬ ದಕ್ಷಿಣ ಭಾರತದಲ್ಲಂತೂ ಯಾವುದೇ ಅಡುಗೆ ಮಾಡಿದ್ರೂ ಎಲ್ಲರೂ ಅಲ್ಲಲ್ಲಿಯೇ ಇದು ವಾತಾವರಣಕ್ಕೆ ತಕ್ಕ ಹಾಗೆ ಅಡುಗೆಗಳನ್ನು ಮಾಡ್ತಾರೆ ಯಾವುದೇ ಪದ್ಧ ಎಲ್ಲೇ ಆದ್ರೂ ವಾತಾವರಣಕ್ಕೆ ತಕ್ಕಾಗೆ ಅಡುಗೆ ಮಾಡ್ತಾರೆಂತ ಎಲ್ಲರೂ ಹೇಳ್ತಾರೆ ಉತ್ತರ ಭಾರತದ ಆಹಾರ ಶೈಲಿ ಬೇರೆ ನಮ್ಮ ಭಾರತದ ದಕ್ಷಿಣ ಭಾರತದ ಆಹಾರ ಶೈಲಿಗಳು ಬೇರೆ ನಮ್ಮನೇಲಿ ನಾವು ದೊಡ್ಡ ಕುಟುಂಬ ಇದ್ದೀವಿ ದಿನಕ್ಕೆ ಒಂದ್ಸರಿ ಅನ್ನ ಸಾರು ಮಾಡಬೇಕು ಅಂದರೆ ನಮಗೆ ಅನ್ನ ಸಾರು ಅಥವಾ ಚಟ್ನಿ ಏನಾದ್ರು ಮಾಡ್ಬೇಕೆಂದರೆ ಹತ್ತು ಹದ್ನೈದು ಜನ ಇರ್ತೀವಿ ಅವರಿಗೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಹಾಕಬೇಕು ಈ ಥರ ಇರುತ್ತೆ ಮನೆಯಲ್ಲಿ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ ಎಲ್ಲರು ಜ ಮಕ್ಕಳು ಮರಿ ಎಲ್ಲ ಸಂತೋಷಪಟ್ಟು ತಿಂತಾರೆ ಹಾಗೆ ಹೋಳಿಗೆ ನಮಗೆ ಮಾಡೋಕೆ ಬರ್ದಿದ್ರೆ ದೊಡ್ಡವ್ರು ಯಾರಾದ್ರೂ ಮನೆಯಲ್ಲಿ ಮಾಡ್ತಾರೆ ಅದನ್ನೆಲ್ಲ ಕಾಯಿ ಒಬ್ಬೊಬ್ಬರು ಹೇಳ್ತಾರೆ ಇದು ರುಚಿ ಹೀಗಿದೆ ಮಜ್ಜಿಗೆ ಹುಳಿ ಇದು ರುಚಿ ಹೀಗಿದೆ ಪಾಯಸ ಇದು ಹೀಗಿದೆ ಅನ್ನ ಹುಳಿ ಇದು ಈ ಥರ ಇದೆ ಇದು ಹೀಗೆ ಮಾಡ್ಬೇಕಾಗಿತ್ತು ಹೀಗೆ ಹೀಗೆ ಮಾಡ್ಬಾರ್ದಾಗಿತ್ತು ಅಂತ ನಮಗೆಲ್ಲ ಹೇಳ್ತಾರೆ ಅದನ್ನು ತಿಳ್ಕೊಂಡು ಯಾವ ಆಹಾರವನ್ನು ಹೇಗೆ ಬದಲಾಯಿಸಿ ಮಾಡಿದರೆ ರುಚಿಯಾಗಿರುತ್ತೆ ಅಂತ ತಿಳ್ಕೊಂಡು ನಾವು ಮಾಡ್ಬೇಕಾಗುತ್ತೆ ನಮ್ಮ ನಮ್ಮನೆಯಲ್ಲಿ ನಮ್ಮತ್ತೆ ಒಬ್ಬರಿದ್ದಾರೆ ಅವರು ತುಂಬ ಚೆನ್ನಾಗಿ ಅಡುಗೆಗಳನ್ನ ಮಾಡ್ತಾರೆ ಅವ್ರ ಕೈ ರುಚಿ ಅಂದರೆ ನಮ್ಮನೆಯವರಿಗೆಲ್ಲ ತುಂಬ ಇಷ್ಟ ಅವರು ಯಾವಾಗ ಅವ್ರ ಮನೆಗೆ ಹೋದ್ರೂ ಅವರೇ ನಮಗೆ ಆಹಾರವನ್ನು ತಯಾರಿಸಿ ಮಾಡಿ ಹಾಕ್ತಾರೆ ನಾವು ಸಂತೋಷ್ವಾಗಿ ತಿಂತೀವಿ ಮ ಎಲ್ಲರೂ ಜೊತೆಯಲ್ಲಿರ್ತೀವಿ ನಾವೆಲ್ಲರೂ ಪ್ರವಾಸಕ್ಕೆ ಹೋದರೆ ಒಬ್ಬೊಬ್ಬರೂ ಒಂದೊಂದು ಅಡುಗೆ ಖಾದ್ಯಗಳನ್ನು ಮಾಡ್ಕೊಂಡು ಹೋಗ್ತೀವಿ ಒಬ್ಬೊಬ್ರು ರುಚಿಯೂ ಒಬ್ಬೊಬ್ರು ಸವಿತೀವಿ ಆಮೇಲೆಲ್ಲರು ಹೇಳ್ತೀವಿ ಈ ರುಚಿ ಹೀಗಿತ್ತು ಈ ರುಚಿ ಹೀಗಿತ್ತು ಈ ರುಚಿ ಹೀಗಿರಲಿಲ್ಲ ಅಂತ ಮತ್ತೆ ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಮತ್ತೆ ನಾವು ಅವ್ರು ಹೇಳ್ತಾರೆ ನೀವು ನೀವೊಂದು ಐ ನೀವೊಂದು ಆಹಾರ ಖಾದ್ಯವನ್ನು ಮಾಡ್ಕೊಂಡು ಬನ್ನಿ ಅವ್ರೊಂದು ಆಹಾರ ಖಾದ್ಯವನ್ನು ಮಾಡ್ಕೊಂಡು ಬನ್ನಿ ಅವರೊಂದು ಕ ಆಹಾರ ಖಾದ್ಯವನ್ನು ಮಾಡ್ಕೊಂಡು ಬರಲಿ ಅಂತ ಹೇಳ್ತಾರೆ ಹಾಗೆ ಮಾಡಿದಾಗ ನಾವು ಒಬ್ಬೊಬ್ರು ಬದಲಾಯಿಸ್ಕೊಂಡು ಅವ್ರವ್ದೇ ಆದ ಆಹಾರ ಖಾದ್ಯಗಳನ್ನು ಮಾಡ್ಕೊಂಡು ಹೋಗಿ ಜೊತೆಯಲ್ಲಿ ತಿಂತೀವಿ ನಾವು ಪ್ರವಾಸಕ್ಕೆ ಹೋಗ್ತೀವಿ ಬೇರೊಬ್ಬರ ಜೊತೆ ಪ್ರವಾಸಕ್ಕೆ ಹೋದಾಗ ಅಲ್ಲೂ ಕೂಡ ಅಲ್ಲಿಯ ವಾತಾವರಣದಲ್ಲಿ ಏನು ಸಿಗುತ್ತೆ ಆ ಆಹಾರ ಖಾದ್ಯಗಳನ್ನು ಕೂಡ ಸವಿತೀವಿ ಅದನ್ನು ಸವಿದು ಅದರ ರುಚಿಯನ್ನು ಕಂಡುಹಿಡ್ಕೊಂಡು ಬಂದು ನಮ್ಮನೆಗಳಲ್ಲಿ ಮಾಡೋಕ್ಕೆ ಪ್ರಯತ್ನಿಸ್ತೀವಿ ಅದನ್ನು ಮಾಡ್ತೀವಿ ಹಾಗೆ ನಮ್ಮ ಫ್ರೆಂಡ್ಸ್ ಎದುರುಗಡೆ ಮನೆಯಲ್ಲಿ ನಮ್ಮನೆಯಲ್ಲಿ ಎಲ್ಲ ಒಬ್ಬೊಬ್ಬರು ಒಂದೊಂದು ಮಾಡಿದಾಗ ನೀವು ಮಾಡಿದ ಅಡುಗೆ ಚೆನ್ನಾಗಿದೆ ನಾ ಮಾಡಿದ ಅಡುಗೆ ಚೆನ್ನಾಗಿದೆ ಅಂತ ಕೇಳ್ಕೊಂಡು ಒಬ್ರನ್ನೊಬ್ರು ಅಡುಗೆಗಳನ್ನ ಮಾಡ್ತೀವಿ ಅದನ್ನು ಸವಿತೀವಿ ಯಾರಿಗೆ ಯಾರಿಗೆ ಯಾವ ರುಚಿ ಇಷ್ಟವೋ ಅದನ್ನು ಹೇಳ್ತಾರೆ ನಾವು ಅದನ್ನೆ ಹೇಳ್ತೀವಿ ನಿಮ್ಮಲ್ಲಿ ಈ ಅಡುಗೆ ಚೆನ್ನಾಗಿತ್ತು ಈ ಅಡುಗೆ ಚೆನ್ನಾಗಿರಲಿಲ್ಲ ಮತ್ತೆ ಅದನ್ನು ತಿದ್ಕೊಂಡು ನಾವು ಮಾಡೋದಕ್ಕೆ ಇಷ್ಟಪಡ್ತೀವಿ ನಮ್ಮ ಇದರಲ್ಲಿ ಮೈ ಬಿಸಿ ಬೇಳೆಬಾತ್ ಹಾಗೆ ಮೈಸೂರು ಪ್ರಾಂತ್ಯದವ್ರಿಗೆ ಬಿಸಿ ಬೇಳೆಬಾತು ಪುಳಿಯೋಗರೆ ಇವೆ ಇವೆಲ್ಲ ತುಂಬ ಇಷ್ಟ ಮೈಸೂರು ಪಾಕು ಒಬ್ಬಟ್ಟು ಯಾವುದೇ ಹಬ್ಬ ಆಗಲಿ ನಾ ಈ ಖಾದ್ಯಗಳನ್ನು ಜಾಸ್ತಿಯಾಗಿ ಮಾಡ್ತೀವಿ ಮೊಸರನ್ನ ತುಂಬ ಚೆನ್ನಾಗಿರುತ್ತೆ ಹಾಗೂ ಪೊ ಬಿ ಇದು ಈಗಿನ ಉತ್ತರ ಭಾರತದಡುಗೆಗಳನ್ನೆಲ್ಲ ನಾವು ಮಾಡಿಕೊಂಡು ಒಬ್ಬರ ಜೊತೆಯಲ್ಲಿ ಒಬ್ಬರು ಕೂತ್ಕೊಂಡು ಸ ಆನಂದಿಸ್ಕೊಂಡು ತಿಂತೀವಿ ಮಕ್ಳಿಗೂ ಕೂಡ ಯಾವ್ದು ಇಷ್ಟ ಯಾವ್ದು ಇಷ್ಟ ಯಾವ್ದು ಇಷ್ಟ ಇಲ್ಲ ಕೇಳ್ಕೊಂಡು ಮಾಡ್ತೀವಿ ಏಕೆಂದ್ರೆ ಈಗಿನ ಕಾಲದ ಮಕ್ಕಳು ಊಟ ಮಾಡೋದಕ್ಕೆ ತುಂಬ ಬೇಜಾರು ಪಡ್ತಾರೆ ಬೇಜಾರು ಪಡ್ಬೇಕಾದ್ರೆ ನಾವು ಅವ್ರಿಗೆ ಬೇಕಾದ ಆಹಾರವನ್ನೇ ತಯಾರಿಸ್ಬೇಕಾಗುತ್ತೆ ಅವರಿಗೆ ಯಾವ್ದು ಇಷ್ಟವೋ ಅದನ್ನೆ ನೋಡಿ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಆಹಾರವನ್ನು ತಯಾರಿಸಿ ಅವರಿಗೆ ನಾವು ಕೊಡಬೇಕಾಗುತ್ತೆ ಅದನ್ನೇ ನೋಡಿಕೊಂಡು ಆ ಮಕ್ಕಳ ರುಚಿಗೆ ತಕ್ಕ ಹಾಗೆ ನಾವು ಏನು ಅಡುಗೆಯನ್ನು ಮಾಡ್ಬೇಕೊ ಅದನ್ನೇ ಮಾಡಿ ಅವ್ರ ಬಾಕ್ಸಿಗೆ ಹಾಕಿದರೆ ಮಾತ್ರ ತಿಂತಾರೆ ಇಲ್ಲಾಂದ್ರೆ ಆ ಬಾಕ್ಸ್ ವಾಪಸ್ ಬರುತ್ತೆ ಅದುಕೋಸ್ಕರನಾದ್ರೂ ಮಕ್ಕಳಿಗೋಸ್ಕರವಾದ್ರೂ ನಾವು ಆಹಾರವನ್ನು ನೋಡ್ಬಿಟ್ಟು ಚೆನ್ನಾಗಿರೋದನ್ನು ಮಾಡ್ಕೊಡ್ತೀವಿ ರುಚಿ ರುಚಿಯಾಗಿ ರುಚಿಯಾಗಿ ಮಕ್ಕಳ ಆರೋಗ್ಯಕ್ಕಾಗಿ ಏನು ಬೇಕೊ ಅದನ್ನೇ ಮಾಡ್ಕೊಡ್ತೀವಿ ಈಗ ತುಂಬ ಎಳೆ ಮಕ್ಕಳಿದ್ರೆ ಅವರಿಗೆ ಬೇರೆ ಥರ ಆದ ಇದು ಸರಿ ರಾಗಿ ಸರಿ ಆ ಥರದನ್ನೆಲ್ಲ ಮಾಡಬೇಕು ಅದನ್ನೇ ನೋಡಿ ಈಗೆಲ್ಲ ಡ್ರೈ ಫ್ರೂಟ್ಸ್ ಪೌಡ್ರ್ ಅದು ಇದು ಅಂತೆಲ್ಲ ಮಾಡಿಕೊಡ್ತಾರೆ ಅದನ್ನೆಲ್ಲ ಮಾಡಿಕೊಟ್ಟಾಗ ಮಕ್ಕಳು ತಿಂತಾರೆ ಹಾಗೂ ಆರೋಗ್ಯವಾಗಿರ್ತಾರೆ ಆರೋಗ್ಯಕ್ಕೆ ಆಹಾರವೇ ಮುಖ್ಯ ಅನ್ನೋದನ್ನ ನಾವು ತಿಳ್ಕೊಂಡು ಆಹಾರವನ್ನು ಶುಚಿಯಾಗಿ ರುಚಿಯಾಗಿ ಹಾಗೂ ಅದಕ್ಕೆ ಏನು ಬೇಕೊ ಅದನ್ನೆಲ್ಲ ಕರೆಕ್ಟಾಗಿ ಹಾಕಿ ಮಾಡಿದರೆ ತುಂ ಚೆನ್ನಾಗಿರುತ್ತೆ ಎಲ್ಲರು ಆರೋಗ್ಯಕ್ಕಾಗಿ ಆಹಾರವನ್ನು ಸೇವಿಸಬೇಕು ಎಷ್ಟು ಬೇಕೊ ಅಷ್ಟೇ ಸೇವಿಸಬೇಕು ಹಿತ ಮಿತವಾಗಿ ಆಹಾರವಿದ್ದರೆ ಆರೋಗ್ಯವು ಚೆನ್ನಾಗಿರುತ್ತೆ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ